ಹಾಂ ನಮಸ್ತೆ ಸರ್ ಹಾಂ ನಾನು ವನಿತಾ ಅಂತ ಮಾತಾಡೋದು ಹಾಂ ನನ್ನ ನಮ್ಮಕ್ಕಂದು ವೆಡ್ಡಿಂಗ್ ಆ್ಯನ್ವೇ ವೆಡ್ಡಿಂಗ್ ಡೇ ಇದೆ ಹಾಂ ನಿಮ್ಮಕಡೆ ಹಾಂ ನಮ್ಮಕಡೆಯಿಂದ ನಿಮಗೆ ಒಂದು ಆರ್ಡರ್ ಬೇಕಿತ್ತು ಸೊ ವೆಡ್ಡಿಂಗ್ ಡೇ ನಮ್ಮ ಆರ್ಡರ್ ಬಂದು ತುಂಬ ಫುಲ್ ಡಿಸೈನ್ ಡಿಸೈನ್ಸರ್ಗೆ ಇಡಬೇಕು ಸೊ ಔಟ್ ಸೈಡಿಂದ ಬಂದವರುಗುನು ಓ ಪರವಾಗಿಲ್ಲ ಚೆನ್ನಾಗೆ ಆರ್ಡರ್ ಕೊಟ್ಟಿದ್ದಾರೆ ಚೆನ್ನಾಗಿ ಮಾಡಿದ್ದಾರೆ ಅಂತ ನಮಗೆ ಒಂದು ಗುಡ್ ರೆಸ್ಪೊನ್ಸ್ರ್ ಬೇಕು ನಿಮ್ಮ ನಿಮ್ಮ ಕಡೆಯಿಂದ ಯಾವ ರೀತಿ ಮಾಡ್ತೀರಾ ಅಂದರೆ ಫುಲ್ ಫ್ಲವರ್ಸ್ ಡೆಕೋರೇಷನ್ಸ್ ಇರಲಿ ಸ್ಟಾರ್ಟಿಂಗ್ ಅವರು ಬಂದಿದ್ದ ತಕ್ಷಣ ಸ್ವಲ್ಪ ಡೆಕೋರೇಷನ್ಸ್ ಇರಲಿ ಸೊ ಹಾಗೆ ಮೂವ್ ಆಗಿದ್ದ ತಕ್ಷಣ ಸೊ ಫ್ಲವರ್ಸ್ ಅಲ್ಲಲ್ಲಿ ಫಿಕ್ಸ್ ಮಾಡಿರೋ ಥರ ಇರಲಿ ಮತ್ತೆ ಲೈಟಿಂಗ್ಸ್ ಇರಲಿ ಸೊ ಅವ್ರಿಗೆ ನೋಡಿ ತಕ್ಷಣ ಪರವಾಗಿಲ್ಲ ಚೆನ್ನಾಗಿ ಮಾಡಿದ್ದಾರೆ ಅಂತ ಅನಿಸಬೇಕು ಸೊ ಆರ್ಡರ್ ಆರ್ಡರ್ ತಗೋಳ್ಳಿ ಸರ್ ನಮ್ಮ ಕಡೆಯಿಂದ ನಿಮಗೆ ಟೂ ಡೇಸ್ ಬಿಫೋರೇ ನೀವು ಅದನ್ನು ಪ್ರಿಪೇರ್ ಮಾಡ್ಬೋದು ಯಾವ ರೀತಿ ಮಾಡಬೇಕು ಅಂತ ಒಂದು ಒಳ್ಳೆ ಪ್ಲಾನಿಂಗ್ ಇರಲಿ ಓಕೆನ ಸರ್ ಮಾಡಿಕೊಡ್ತೀರಾ ಸೊ ಮಿಸ್ ಮಾಡಬೇಡಿ ಸರ್ ಯಾಕೆಂದ್ರೆ ನಾವು ನೋಡೋರಿಗುನು ಅಷ್ಟೇ ಒಂದು ತುಂಬಾ ಸುಂದರವಾಗಿ ಕಾಣಬೇಕು ಫ್ಲವರ್ಸ್ ಎಲ್ಲ ಇರುತ್ತಲ್ವಾ ನೀವು ಜಾಸ್ತಿ ಅಲ್ಲಲ್ಲೇ ರೋಸಸ್ ಮತ್ತೆ ಪಿಂಕು ಪಿಂಕ್ ಮತ್ತೆ ಯೆಲ್ಲೋ ಕಲರ್ ಮಿಕ್ಸ್ ಇರಲಿ ಸರ್ ಯಾಕೆಂದ್ರೆ ತುಂಬಾ ಚೆನ್ನಾಗಿ ಕಾಣಬೇಕಲ್ವಾ ನೋಡೋಕೆ ಚೆನ್ನಾಗಿ ಮಾಡಿಕೊಡ್ತೀರಾ ಏನು ಹಾಂ ಬಾ ಟೂ ಡೇಸ್ ಆಫ್ಟರ್ ಟೂ ಡೇಸ್ ಬೇಕಿತ್ತು ಸರ್ ಯಾಕೆಂದರೆ ಫಸ್ಟೇ ನೀವು ಪ್ರಿಪೇರ್ ಆದರೆ ನಮ್ಗೆ ಒಂದು ಐಡಿಯಾ ಬರುತ್ತೆ ಯಾವ ರೀತಿ ಮಾಡಬೇಕು ಅಂತ ಅಲ್ವಾ ಹ್ಞೂ ಮಾಡಿಡ್ತೀರಾ ಸರ್ ನೀವು ಹೌದಾ ಸೊ ಚೆನ್ನಾಗಿ ಕಾಣಬೇಕು ಸರ್ ಯಾರನ್ನೂ ಕ್ಲಿನಾಗಿ ಮಾಡ್ಕೊಡ್ತಾರ ಯಾರನ್ನು ಬ್ಲೇಮ್ ಮಾಡಿ ನೋಡ್ಬಾರ್ದು ಈ ಥರ ಇರುತ್ತೆ ಈ ಥರ ಇರುತ್ತೆ ಅಂತ ಸೊ ಒಳಗಡೆ ಬಂದಾಗಲು ಅಷ್ಟೇ ಚೆನ್ನಾಗಿರಬೇಕು ಮತ್ತೆ ಒಳಗಡೆ ಬಂದಾಗಲು ಇನ್ನು ಫುಲ್ ಚೆನ್ನಾಗಿ ಕಾಣಬೇಕು ಅಷ್ಟೇ ದೊಡ್ಡ ದೊಡ್ಡದು ಗೆಸ್ಟ್ಗಳೆಲ್ಲ ಹಾಂ ದೊಡ್ಡ ದೊಡ್ಡದು ಗೆಸ್ಟ್ಗಳೆಲ್ಲ ಬರ್ತಾರಲ್ಲ ಮಾಡಿಕೊಡಿ ಓಕೆ ಸರ್ ಆಗಲಿ ತ್ಯಾಂಕ್ ಯು ಹ್ಞೂ